ನಾನು ಸಾಧಾರಣ ಹತ್ತು ವರ್ಷ ಪ್ರಾಯದಿಂದ ನಮ್ಮ ಮನೆಯಲ್ಲೆಲ್ಲರೂ ಮೀನು ಹಿಡಿಯುವ ವ್ಯಾಪಾರ ಸಮಸತೆಗೆ ನಾವು ಸೇರಿದವರು ಅದರಿಂದ ನಾವು ಆ ಕಡಲ ತೀರದಲ್ಲಿ ಆ ಚಿಕ್ಕ ಚಿಕ್ಕ ಮೀನುಗಳನ್ನು ಹಿಡಿದು ನೋಡುವ ಸಂಭ್ರಮ ಎಲ್ಲ ನಮಗೆ ಇತ್ತು ಆ ಪ್ರಾಯದಲ್ಲಿ ಈಗಿನ ಮಕ್ಕಳಿಗೆ ಅದೆಲ್ಲ ಇಲ್ಲ ಸರ್ವಸಾಧಾರಣ ಅದು ರಂಪಣಿ ಅಂತ ನಮ್ಮ ಕಡೆ ಬರ್ತಿತ್ತು ಎಲ್ಲಾ ಗಂಡಸರು ಹೋಗಿ ಮೀನು ಹಿಡೀತಿದ್ದರು ನಾವು ಅದನು ಬುಟ್ಟಿಯಲ್ಲಿ ತುಂಬಿಕೊಂಡು ಮನೆ ಮನೆಗೆ ಮಾರುವುದಿರಲಿ ಹಿಡಿಯುವುದಿರಲಿ ಮನೆಗೆ ಪದಾರ್ಥಕ್ಕೆ ತರುವುದಿರಲಿ ಮಾಡ್ತಿದ್ದೆವು ನಮ್ಮದು ಅದೇ ಮೊಗವೀರ ಜನಾಂಗ ಅದರಿಂದ ನಾವು ಹೆಮ್ಮೆಯಿಂದ ಹೇಳುತ್ತೇವೆ ನಮ್ಮ ಪ್ರಾಯದಲ್ಲಿ ನಾವು ಮಾಡಿದ ಆ ಮೀನಿನ ಕೆಲಸ ಈಗಿನ ಮಕ್ಕಳಿಗೆ ಅದು ಏನಂತ ಕಣ್ಣಿನಿಂದ ನೋಡುವ ಭಾಗ್ಯಗೂಡ ಇಲ್ಲ ನಾವು ತುಂಬಾ ಬಗ್ಗೆ ಹೆಮ್ಮೆಯಿಂದ ಹೇಳ್ಬೌದು ಯಾಕೆಂದರೆ ಈಗಿನ ಮಕ್ಕಳಿಗೆ ಫ್ರೆಶ್ ಮೀನು ತರುದು ತಿನ್ನುವುದಷ್ಟೇ ಗೊತ್ತು ನಾವು ಚಿಕ್ಕದಿರುವಾಗ ಎಷ್ಟು ಚಿಕ್ಕದಿಂದ ಎಷ್ಟೋ ದೊಡ್ಡ ಮೀನಿನ ತನಕ ನೋಡಿದ್ದೇವೆ ನಮಗೆ ನಮ್ಮ ಮನೆಯವರ ಮನೆಯಲ್ಲಿ ಆ ಬಡತನ ಇತ್ತು ಆಗ ನಾವು ಮೀನು ಹಿಡಿದು ಅದರಿಂದಲೇ ಜೀವನ ಸಾಗಿಸ್ತಿದ್ದೆವು ಈಗಿನ ಜನಾಂಗಾಂದರೆ ಎಲ್ಲಾ ಹೊರದೇಶಕ್ಕೆ ಅವರ ಊರಿಗೆ ಹೋಗಿ ತುಂಬಾ ಕೈ ತುಂಬಾ ಸಂಪಾದನೆ ಮಾಡಿ ನಾವು ಆ ಮೀನು ಹಿಡಿವಯುವ ಜನಾಂಗದವರು ಸ್ವಲ್ಪ ದೂರ ಇದ್ದೇವೆ ಆದರು ನಮಗೆ ಈಗಿನ ಎಲ್ಲಾ ಈ ಹೊಸ ಹೊಸತು ಟ್ರೋಲ್ ಬೋಟಿಂಗ್ ಇರಲಿ ಚಿಕ್ಕ ಚಿಕ್ಕ ದೋಣಿ ಇರಲಿ ಅದಕ್ಕೆಲ್ಲ ಮೆಷಿನರಿ ಯೂಸ್ ಮಾಡಿ ದೂರಕ್ಕೆ ಹೋಗಿ ಮೀನು ಹಿಡೀತಾರೆ ಆದ್ದರಿಂದ ಕಡಲ ಬದಿಯಲ್ಲಿ ನಮಗೆ ಈ ಮೀನುಗಳು ಸಿಕ್ಕುವುದು ನೋಡ ಸಿಕ್ಕುವುದು ಅಪರೂಪ ಏನೋ ಸಿಕ್ಕಿದ್ದರೆ ದೊಡ್ಡ ದೊಡ್ಡ ಮಾರ್ಕೆಟ್ನಲ್ಲಿ ನಮಗೆ ನೋಡಲಿಕ್ಕೆ ಸಿಗ್ಬೋದು ಅದನ್ನು ನಾವು ಹಿಡಿದು ಚಿಕ್ಕಂದಿನಲ್ಲಿ ತುಂಬಾ ನೋಡಿದ್ದೇವೆ ಆ ಸಮಯದಲ್ಲಿ ನಾವು ಹೇಗೆ ಮೀನಿನ ಕೆಲಸ ಮಾಡ್ತೇವೆ ಅದ್ರೊಂದಿಗೆ ನಮ್ಗೆ ಶಾಲೆ ಕೂಡ ಕಲಿಲಿಕ್ಕೆ ಇತ್ತು ಅದರಿಂದ ನಾವು ಮನೆಗೆ ಬಂದು ಆ ಮೀನಿನ ಇದರಲ್ಲಿ ವಾಸನೆ ಬರದಂತೆ ಕ್ ಕೈ ತೊಳೆದು ಶಾಲೆಗೆ ಹೋಗಿ ಶಾಲೆ ಕಲಿತದ್ದು ಕೂಡ ಇದೆ ಹಾಗೆ ಆ ಮೀನಿನ ಒಂದು ನಮಗೆ ಸಂಭ್ರಮ ಆ ಸಮಯಕ್ಕೆ ತುಂಬಾ ನಾವು ಸಂತೋಷದಿಂದ ಹಂಚಿಕೊಳ್ಳಲು ನೋಡ್ತೇವೆ ಯಾಕೆಂದರೆ ನಮಗೆ ನಮ್ಮ ಒಂದು ಮೊಗವಿರ ಜನಾಂಗಕ್ಕೆ ಮೀನು ಅಂದರೆ ಮೀನು ಹಿಡಿಯುವುದು ಈಗ ಈ ಕಡಲ್ವದಿಯಲ್ಲಿ ಏನು ಇಲ್ಲ ರಂಪಣಿ ಕೂಡ ಇಲ್ಲ ಇಲ್ಲ ನಾವೊಂದು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಿನಿಂದ ಒಂದು ಎಪ್ರಿಲ್ ತನಕ ನಾವು ಆ ಕಡಲ ಬರಿಯಲ್ಲೇ ಇರುವುದಂತ ಹೇಳಲಿಕ್ಕೆ ನಮಗೆ ಈಗಿನ ಮಕ್ಕಳಿಗೆ ಅದೆಲ್ಲ ನೋಡಲಿಕ್ಕೆ ಸಿಗುದಿಲ್ಲ ಅಷ್ಟು ನಾವು ಆ ಮೀನು ಹಿಡಿಯುತ್ತರುದು ಬುಟ್ಟಿಯಲ್ಲಿ ತುಂಬಿಕೊಳ್ಳುವುದು ಒಣಗಿಸುವುದು ವ್ಯಾಪಾರ ಮಾಡುವುದೆಲ್ಲ ಇತ್ತು ಈಗಿನ ಮಕ್ಕಳಿಗೆ ಅದೆಲ್ಲ ನೋಡಲಿಕ್ಕೆ ಸಿಗ್ಲಿಕ್ಕಿಲ್ಲ ಬಹುಶಃ ಇಲ್ಲಿಗೆಲ್ಲ ಮೆಕನೈಜ್ಡ್ ಬೋಟ್ ಅದು ಇದು ಆಗಿ ನಾವು ಅದರಿಂದ ದೂರ ಇದ್ದೇವೆ ಆದರೂ ನಮ್ಮ ಮೊಗವಿರ ಜನಾಂಗಕ್ಕೆ ಈಗ ಸ್ವಲ್ಪ ಕ್ಷಾಮ ಇದೆ ಮೀನಿನ ಬಗ್ಗೆ ಅವರು ಆ ಬಗ್ಗೆ ಒಳ್ಳೆಯ ಒಳ್ಳೆಯ ಇದು ಪರಿಣಿತ ತಜ್ಞರಿಂದ ಎಲ್ಲಾ ಟ್ರೈನಿಂಗ್ ತೊಗೊಳ್ತಾರೆ ಹಾಗೆ ನಾವು ದೊಡ್ಡ ಮೀನು ಆಗ ನೋಡದೇ ಇರ್ಬೋದು ಆಗ ಆದರೂ ಈಗ ನಾವು ಮಾರ್ಕೆಟ್ನಲ್ಲಿ ದೊಡ್ಡ ಮೀನನ್ನು ನೋಡಲಿಕ್ಕೆ ಸಿಗ್ತದೆ ಅದು ಎಲ್ಲಿಂದ ಬರುತ್ತದೆ ಹೇಗೆ ಅದು ತಿನ್ನಲಿಕ್ಕೆ ಯೋಗ್ಯವ ಇಲ್ಲವ ಅದು ನಮಗೆಲ್ಲ ಗೊತ್ತಿಲ್ಲ ಹಾಗೆ ನಾವು ಎಲ್ಲೆಲ್ಲೋ ಕಾಣುವುದು ಈಗ ಎಲ್ಲೋ ಎಲ್ಲಾ ಕಲ ಕಲಬೇರಕೆ ಕಲುಷಿತ ಆಹಾರವೇ ಆದರೂ ಈ ಕಡಲ ಬದಿಯಲ್ಲಿ ಸಿಗುವ ಮೀನು ಮಾತ್ರ ನಮಗೆ ಉತ್ತಮ ಆಹಾರ ಅಂತ ನಾವು ತಿಳಿಸಲು ಬಯಸುತ್ತೇನೆ